ನನಗೂ ಅಷ್ಟೆ ಪ್ರಾಣಿಗಳ ಮೇಲೆ ಮತ್ತ ಅಥವಾ ಯಾವುದಾದರೂ ಮರಿ ಪ್ರಾಣಿಗಳ ಮೇಲೆ ತುಂಬ ಕಾಳಜಿ ಇದೆ ಅದರ ಸಂತಾನೋತ್ಪತ್ತಿ ಸಮಯದಲ್ಲಿ ಅಂತಂದರೆ ನಮ್ಮಲ್ಲಿ ನಮ್ಮಲ್ಲಿ ಏನು ಸಾಕಿರೋದು ದನ ಅದು ಅದರ ಸಂತಾನೋತ್ಪತ್ತಿ ಟೈಮಲ್ಲೇನಾಗಿರತ್ತೆ ಅಂದರೆ ನಾವು ಅದರ ಜೊತೆಯೇ ಇದ್ದು ಇಡೀ ದಿವಸ ಎಚ್ಚರವೇ ಇದ್ದು ಅದ್ ಅದ್ಕೊಸ್ಕರಾನೇ ದಿ ಆ ದಿವ್ಸನುನ ದಿವಸವನ್ನು ಮೀಸಲು ಇಡ್ ಇಡ್ತೀವಿ ಅಂತ ಹೇಳಕ್ ಹೇಳಿದರೆ ತಪ್ಪಾಗಲ್ಲ ನಮ್ಮಲ್ಲಿರೋದು ಜರ್ಸಿ ತಳಿ ಅಂತ ಹೇಳ್ತೀನಿ